ಗ್ರಾಮೀಣ ಪ್ರದೇಶದಳೊಳಗೆ ಈ ಜಾತಿ ಧರ್ಮ ಇವು ಯಾವುದೇ ಒಂದು ಕಟ್ಟಳೆಗಳು ಆಗಿರ್ಬೋದು ಅದಕ್ಕೆ ಹೊಂದ್ಕ್ಯಂಡ ಬದಕುವಂಥ ಪರಿಸ್ಥತಿಗಳು ಇಲ್ಲ ಈಗ ಪರಸ್ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಇಲ್ಲಿ ಗ್ರಾಮೀಣ ಪ್ರದೇಶ ಅಂತ ನಾವು ಅನ್ಕಂಡ್ರ ನಾವೆಲ್ಲರೂ ಈಗ ನಾನಿರೋದು ಸಹಿತ ಗ್ರಾಮೀಣ ಪ್ರದೇಶ ಆಗಿರೋದರಿಂದ ನಾವಿಲ್ಲೆಲ್ಲರೂ ಪ್ರತಿಯೊಬ್ಬರನ್ನ ನಾವು ಹೆಸರಿಡಿದ್ ಸಂಬೋಧಿಸೋದೆ ಇಲ್ಲ ಅಪ್ಪ ಅವ್ವ ಚಿಕಪ್ಪ ಕಾಕ ಅಣ್ಣ ಅಕ್ಕ ಅತ್ತಿ ಎಲ್ಲ ಈ ರಕ್ತ ಸಂಬಂಧ ಅಂತಾರ್ ನೋಡಿರಿ ಅದನ್ನು ಮೀರಿದ ಒಂದು ಬಾಂಧವ್ಯಗಳು ಸಹಿತ ಇಲ್ಲಿದೆ ನಮ್ಮಲ್ಲಿ ನಮಗೆ ಜಾಗೃತಿ ಆಗ್ಯವ ಅದಾದ್ಮೇಲೆ ನಾವು ಈ ಯಾವತ್ತು ನಾವು ನಮ್ಮ ಪಕ್ಕದ ಮನೆಯವರನ್ನ ನಾವು ಬ್ಯಾರೆಯರ್ ಥರ ನೋಡೇ ಇಲ್ಲ ಅವರು ನಮ್ಮವರೇ ಅನ್ನೋ ಭಾವನೆದೊಳಗ ಈ ಗ್ರಾಮ್ದಳಗ ಗ್ರಾಮ್ದೊಳಗ ನಾವು ಬದುಕ್ತೀವಿ ಅನ್ನೋದ ಅವರಿಂದ ನಾವು ಇಸ್ಕೊಂಡ್ಬರ್ತೀವಿ ನಮ್ಮಿಂದ ಅವ್ರು ವೋಯ್ತಾರ ಅವ್ರ ಮನೆಯಿಂದ ಊಟ ನಾವು ಮಾಡ್ತೀವಿ ನಮ್ಮನೆ ಊಟ ಅವ್ರು ಮಾಡ್ತಾರೆ ಇವೆಲ್ಲವುಗಳಲ್ಲಿ ಈ ಹೊಂದ್ಕ್ಯಂಡಿರುವ ಪರಿಸ್ಥಿತಿಯೊಳಗೆ ಗ್ರಾಮೀಣದೊಳಗೆ ಅಂತಹ ಏನು ಸಾಮಾಜಿಕ ಸಮಸ್ಯೆಗಳಾಗಲಿ ತಲೆದೂರಂಗಿಲ್ಲ ನಮ್ಮ ನೋವಿಗೆ ಅವ್ರು ಸ್ಪಂದಿಸ್ತಾರೆ ಅವ್ರ ನೋವಿಗೆ ನಾವು ಸ್ಪಂದಸ್ತೀವಿ ಈಗ ಎಲ್ಲಾ ಗಮನಿಸಿದ ಆದ್ಮೇಲೆ ನಗರ ಜೀವನದ ನಗರದೊಳಗೇನು ಬದುಕ್ತಾರಲ್ಲರೀ ಆ ಬದುಕಿಗೆ ಈ ಗ್ರಾಮೀಣ ಜೀವನ ಅದಲ್ಲ ನಮ್ಮ ಹಳ್ಳಿ ಜೀವನ ಏನದ ಅಲ್ಲ ಅದಕ್ಕೆ ಒಂದು ರೀತಿ ಮದ್ದು ಔಷಧದ ಥರ ಕೆಲಸ ಮಾಡತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನು ಈ ರೀತಿಯಾದ ಸಾಮಾಜಿಕ ಆಚರಣೆಗಳನ್ನು ನಾವು ಯಾವ್ದಕ್ಕೆ ಹೇಳ್ತಿವಂದ್ರ್ ಈ ಮೊಹರಮ್ ಹಬ್ಬ ನಮ್ಮ ಊರಾಗ ನಾವು ಮೊಹರಮ್ ಹಬ್ಬ ಆಚರಣೆ ಮಾಡ್ತೀವಿ ಈ ಮೊಹರಮ್ ಹಬ್ಬದೊಳಗ ನಾವು ಯಾವತ್ತೂ ಹಿಂದೂ ಮುಸ್ಲಿಮ್ ಹಬ್ಬ ಅಂತನ ಅದನ್ನ ಅನ್ಕೊಳ್ಳಂಗಿಲ್ಲ ನಾವೆಲ್ಲರು ಸೌಹಾರ್ದಯುತವಾಗಿ ನಾವು ಇದು ಹೊ ಆಚರಣೆ ಮಾಡ್ತೀವಿ ಆಮೇಲೆ ಮೊಹರಮ್ ಹಬ್ಬದೊಳಗಿನ ದ್ಯಾಮವ್ವನ ಗುಡಿಗೆ ಹೋಗ್ತೇವಾ ಧ್ಯಾಮವ್ವ ತನ್ನ ಜಾತ್ರ್ಯಾಗ ಮಸೂತಿಗೆ ಕುಡ್ತಾಳ ಊರು ಜಾತ್ರ್ಯಾಗ ಮಸೀದಿ ಮೇಲೆ ಮಸೀದಿಗೆ ಸಕ್ಕರೆ ಉದ್ಸಿದ್ಮೇಲೆ ಊರು ಜಾತ್ರೆ ಮಾಡಿದ್ವಿ ಆಮೇಲೆ ದರ್ಗಾದೊಳಗ ದರ್ಗಾದೊಳಗಿರೋ ಒಂದು ಏನು ಗೋರಿ ಅಂತ ಕರಿತೀವಿ ಆ ಗೋರಿಗೆ ಗಳೀಪ್ ಕೊಟ್ಮೆನ ನಮಗಿಲ್ಲಿ ಜಾತ್ರೆಗಳು ಆರಂಭ ಆಕ್ಕವು ಮಠಕ್ಕೆ ಅಲೆ ದೇವರು ಬರ್ತಾವು ಅದಕ್ಕೂ ಮಿಕ್ಕಿ ಹೇಳಬೇಕು ಅಂದ್ರಾ ನವಲುಗುಂದ ನಾಗಲಿಂಗೇಶ್ವರ ಮಠದೊಳಗ ಇವತ್ತಿಗೂ ಪಂಚಾಂಗಗಳನ್ನಿಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ಬೈಬಲ್ಲೂ ಅದ ಅಲ್ಲಿ ಪೂಜಾನು ಅದ ಲಿಂಗುನು ಪೂಜಾನು ಆಗ್ತದ ಲಿಂಗುನು ಅದ ಈ ಕಡೆ ಸಕ್ಕರೇನು ಉದಸ್ತಾರ ಈ ಕಡೆ ಬೈಬಲ್ಲುನು ಓದ್ತಾರ ಹೌದು ಇದೊಂದು ಸೌಹಾರ್ದಯುತವಾದಂಥ ಆಚರಣೆ ಅಂತ ನನಗನಸ್ತದೆ ಇದು ಎಷ್ಟೋ ಸಾಮಾಜಿಕ ಸಮಸ್ಯೆಗಳಿಗೆ ಒಂದು ಚಿಕಿತ್ಸಾತ್ಮಕವಾಗಿರ್ತಕ್ಕಂಥ ಔಷಧದ ರೂಪದೊಳಗೆ ಕೆಲಸ ಮಾಡುವಂಥ ಪದ್ಧತಿ ಆಗ್ಯದ ಆಮೇಲೆ ಈ ಗ್ರಾಮೀಣ ಜೀವನದೊಳಗ ನಮ್ಮನೆ ಜಾತ್ರೆ ಇದ್ರ ಅವರು ಊಟಕ್ಕೆ ಬರ್ತಾರ ಅವ್ರ ಮನಿಗೆ ನಾವು ಊಟಕ್ಕೆ ಹೋಗ್ತೇವೆ ಎಲ್ಲಾ ಒಂದು ರೀತಿಯಾಗಿ ಭ್ರಾತೃತ್ವದ ಒಂದು ಆಚರಣೆ ಭ್ರಾತೃತ್ವ ಅಣ್ಣ ತಮ್ಮಂದಿರ ರೀತಿ ನಾವು ಬದುಕ್ತೀವಿ ಅನ್ನೋದು ನಮ್ಮ ಗ್ರಾಮೀಣದ ಗ್ರಾಮೀಣದೊಳಗಿನ ಒಂದು ಹೆಮ್ಮೆ ಅಂತ ನನಗನಿಸ್ತದೆ ಆಮೇಲೆ ಆ ಜಾತ್ರೆ ಒಳಗೆ ಏನಾಗ್ತದ